ಇಪ್ಪತ್ತ ಎರಡು ಎಂಟು ಸಾವಿರದ ಒಂಬೈನೂರ ಎಂಬತ್ತ ಐದು ಆರು ಆರು ಸಾವಿರದ ಒಂಬೈನೂರ ಎಂಬತ್ತ ಏಳು ಇಪ್ಪತ್ತ ಒಂಬತ್ತು ಹನ್ನೊಂದು ಎರಡು ಸಾವಿರ ಎಂಟು ಎಂಟು ಎರಡು ಸಾವಿರದ ಒಂಬತ್ತು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಹನ್ನೊಂದು